ನಾನು ಒಬ್ಬ ಭಾರತೀಯ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಈ ನಮ್ಮ ಭಾರತದ ರಾಜಕೀಯ ಬಗ್ಗೆ ಹೇಳ್ಬೇಕಂದರೆ ಇಲ್ಲಿನ ರಾಜಕೀಯ ಪಕ್ಷಗಳ ಬಗ್ಗೆ ಹೇಳ್ಬೇಕಂದರೆ ನಮ್ಮದೊಂದು ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಜನರು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥಾ ಸರ್ಕಾರ ಇದು ಭಾರತದಲ್ಲಿಯೇ ನಮ್ಮಾ ಹಲವಾರು ರಾಜಕೀಯ ಪಕ್ಷಗಳಿವೆ ನಾನು ನನಗೆ ಇದು ಪಕ್ಷ ಆ ಪಕ್ಷ ಇಷ್ಟ ಅಂತ ಹೇಳಕಾಗಲ್ಲ ನನಗೆ ಉತ್ತಮ ಒಂದು ಆಡಳಿತವನು ನಿರುಪ ಯಾವ ಪಕ್ಷ ಆಗಿದ್ದರೂನು ಅದು ಒಳ್ಳೆಯ ಪಕ್ಷನೆ ಭಾರತದಲ್ಲೀ ಹಲವಾರು ರಾಜಕೀಯ ಪಕ್ಷಗಳಿವೆ ಮತ್ತು ಆಲ್ಲಿ ಹಲವಾರು ರಾಜಕೀಯ ನಾಯಕರು ನಮ್ಮ ಭಾರತವನ್ನ ಆಳೀದ ಆಳಿ ಆಳ್ತಾ ಇದ್ದಾರೆ ಅದರಲ್ಲಿ ಮೊದಲು ನಾನು ಇಷ್ಟಪಡುವ ಸಂಗತಿ ಏನೆಂದೆ ದೇಶದ ಅಬಿವೃದ್ಧಿ ಎಲ್ಲಾ ರಾಜಕೀಯ ಪಕ್ಷಗಳು ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಮೇನ್ ಹಾ ಆ ಪಕ್ಷದ ಕರ್ತವ್ಯ ಏನಂದ್ರ ದೇಶದ ಅಬಿವೃದ್ಧಿಯನ್ನು ಮಾಡೋದು ಅಂತ ನಾ ತಿಳ್ಕೊಂಡಿದ್ದೀನಿ ನಾನು ಇಷ್ಟಪಡುವ ಸಂಗತಿ ದೇಶದ ಅಭಿವೃದ್ಧಿಯಲ್ಲಿಯೇ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದೆಲ್ಲಾ ರಾಜಕೀಯ ಪಕ್ಷಗಳು ನೀಡಬೇಕು ಯಾವುದೇ ತಾರತಮ್ಯ ಯಾವುದೇ ಬೇಧ ಯಾವುದೇ ಜಾತಿ ಯಾವುದೇ ಲಿಂಗ ಧರ್ಮ ಯಾವುದೇ ಬೇಧ ಭಾವ ಮಾಡದೇ ಎಲ್ಲರಿಗು ಸಮಾನ ಅಭಿವೃದ್ಧಿಯನ್ನ ಕೊಡುದು ರಾಜಕೀಯ ಪಕ್ಷದ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನು ನಾನು ನಮ್ಮ ನೆಚ್ಚಿನ ನಾಯಕರು ರಾಜ್ಕೀಯ ಪಕ್ಷ ನಮ್ಮ ನೆಚ್ಚಿನ ನಾಯಕರು ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಎರಡನೇ ಅವಧಿಯಲ್ಲಿ ಪ್ರಧಾನ ಮಂತ್ರಿಯಾಗಿ ದೇಶವನ್ನ ಐದನೇ ಆರ್ಥಿಕತೆಗೆ ಕೊಂಡೊಯ್ದಿದ್ದಾರೆ ಇನ್ನ ಅವರು ಮು ಇನ್ನು ಇನ್ನೊಮ್ಮೆ ದೇಶದ ಪ್ರಧಾನ ಮಂತ್ರಿ ಆದರೆ ಅದು ನಮ್ಮ ಭಾರತ ದೇಶವನ್ನ ಎರಡನೇ ಹಂತಕೆ ತೆಗೆದುಕೊಂಡೊಯ್ಯುತ್ತಾರೆ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ನಾವು ಇಷ್ಟಪಡುವಸ್ ಇಷ್ಟ ಪಡುವಂಥಾ ಇಷ್ಟಪಡದ ಸಂಗತಿಗಳಂದರೆ ಇಷ್ಟಪಡುವ ಸಂಗತಿಗಳಂದರೆ ಇದು ಪ್ರಜೆಗಳಿಗೆ ಪ್ರಜೆಗಳಿಂದ ಸ್ ರಚಿತವಾದ ಸರ್ಕಾರ ಅದೇ ಇಷ್ಟ ನಮಗೆ ಆದರೆ ಸಾರ್ವಭೌಮ ಯಾರದ್ದೂ ಅಧಿಕಾರ ಇಲ್ಲ ಈಗ ಇಂಗ್ಲೆಂಡಲ್ಲಿ ಇರೋ ಇಂಗ್ಲೆಂಡಲ್ಲಿ ಬೇರೆ ಬೇರೆ ದೇಶದಲ್ಲಿ ಮತ್ತು ರಾಜರು ಆಡಳಿತ ಅವ್ರ ಸರ್ವಾಧಿಕಾರ ಸರ್ವಾಧಿಕಾರ್ದಿಂದಲೇ ಅವರು ಆಡಳಿತ ಮಾಡ್ಕೊ ಆದರೆ ನಾವು ಇಲ್ಲಿ ಹಾಗಿಲ್ಲ ನಾವು ಪ್ರಜೆಗಳಿಂದ ಪ್ರಜೆಗಳಿಗೆ ಪ್ರಜೆಗಳಿಂದ ರಚಿತವಾದ ಸರ್ಕಾರ ಇರುತ್ತೆ ಪ್ರಜೆಗಳಿಗೆ ಏನು ಇಷ್ಟ ಆ ಕೆಲ್ಸವನ್ನ ಆ ರಾಜಕೀಯ ಪಕ್ಷಗಳು ಮಾಡ್ತವೆ ಹಾಗೇ ಹಾಗೆ ಪ್ರಜೆಗಳು ಪ್ರಜೆಗಳಿಗೆ ಇಷ್ಟವಾದ್ ಕೆಲಸವನ್ನ ಈ ರಾಜಕೀಯ ಪಕ್ಷಗಳು ಮಾಡಿದರೆ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಭಾವನೆ ನಾನು ಇಷ್ಟಪಡದೇ ಇರುವ ಸಂಗತಿಗಳೆಂದರೆ ರಾಜಕೀಯ ಪಕ್ಷಗಳು ಯಾವುದೇ ತಾರಾತಮ್ಯವನ್ನ ಮಾಡಬಾರದು ಅವರು ಇವರು ಅಂತ ಅದೆ ತಾರತಮ್ಯವನ ಮಾಡ್ಬಾರದು ಯಾವುದೇ ಜಾತಿ ಲಿಂಗ ಯಾವುದೇ ಸಮಸ್ಯೆಯಿಲ್ಲದೇ

ಖಾಸಗಿ ಪಕ್ಷ ಎಲ್ಲರಿಗು ಸಮಾನ ಆಡಳಿತವನ್ನು ನೀಡಬೇಕು ಅಂತ ನಾನು ಬಯಸ್ತೇನೆ ಮತ್ತು ಯಾವುದೇ ದೇಶದಲ್ಲಿ ದೇಶಕ್ಕೆ ಯಾವುದೇ ಯಾವುದೇ ಒಂದು ದೇಶ ಯಾವುದೇ ರಾ ಯಾವುದಕ್ಕೆ ಬೇಧ ಭಾವವನ್ನು ಮಾಡಬಾರದು ಎಲ್ಲರಿಗು ಸಮಾನ ಆಡಳಿತವನು ಕೊಡಬೇಕು ಅಂತ ಹೇಳ್ತಿನ್ ಒಬ್ಬರನು ಮತ್ತು ರಾಜಕೀಯ ಪಕ್ಷಗಳಂದರೆ ಒಬ್ಬರ ಮೇಲೆ ಒಬ್ಬರು ದೋಷಾರೋಪಣೆ ಮಾಡುದು ಅವರು ಇವರು ಎಂದು ಹಿಂಗೆಲ್ಲ ಬೇ ದ್ವೇಷಾರೋಪಣೆ ಮಾಡುದೂ ನನ್ಗ ಇಷ್ಟ ಆಗದ ಸಂಗತಿ ಅದೇ ರೀತಿ ಎಲ್ಲರಿಗು ಸಮಾನ ಆಡಳಿತವನ್ನ ರಾಜಕೀಯ ಪಕ್ಷಗಳು ಕೊಡಬೇಕು ನಾನು ನಮ್ಮ ನೆಚ್ಚಿನ ರಾಜಕೀಯ ನಾಯಕರು ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲು ಅವಕಾಶ ಸಿಕ್ಕರೆ ಅವನು ಏನು ಕೇಳ್ತೀರಿ ಅಂತ ಕೇಳಿದಾರೆ ಅಂದರೆ ನಾನು ಇಷ್ಟಪಡುವ ರಾಜಕೀಯ ನಾಯಕನು ನರೇಂದ್ರ ಮೋದಿ ಅವರು ಅವ್ರನ್ನ ಭೇಟಿ ಆಗುವ ಅವಕಾಶ ಸಿಕ್ಕಿದ್ದೇ ಒಂದು ಪುಣ್ಯ ಅಂತ ತಿಳ್ಕೊತಿನೀ ಆದರೆ ನಮ್ಮ ನಮ್ಮ ದೇಶವನ್ನ ಹಲ್ವಾರೂರ ಪ್ರಧಾನಿಗಳು ಆಡಳಿತವನ್ನ ಮಾಡಿದ್ದರೂ ನರೇಂದ್ರ ಮೋದಿಯಂತಹ ಒಬ್ಬ ಬಲಿಷ್ಠ ರಾಷ್ಟ್ರ ನಾಯಕ ಇರುದು ನಮ್ಗ ಹೆಮ್ಮೆಯ ಸಂಗತಿ ಅವ್ರು ಮಾಡುತ್ತಿರುವ ಕಾರ್ಯಗಳನ್ನ ನೋಡಿದರೆ ನಮ್ಗೆ ನಿಜ್ವಾಗಲೂ ನಮ್ಗ ಇಷ್ಟ ಆಗುತ್ತೆ ಅವ್ರನ್ನ ಭೇಟಿ ಮಾಡಕ್ಕೆ ಅವ್ರನ್ನ ಭೇಟಿ ಮಾಡಕ್ಕೆ ಅವಕಾಶ ಸಿಕ್ಕರೆ ಅವ್ರನ್ನ ನಮ್ಮ ದೇಶದ ರೈತರ ಬಗ್ಗೆ ಇನ್ನು ಹೆಚ್ಚು ಒಲವು ತೋರಿ ಅಂತ ಹೇಳ್ತೀನಿ ಏಕಂದರೆ ನಮ್ಮ ದೇಶದಕ್ಕೆ ಬೆನ್ನೆಲುಬು ರೈತ ಆತನಿಗೆ ಇವತ್ತು ತನ್ನ ತನ್ನ ಕಾಲ್ಮೇಲೆ ಬ ತಾನು ನಿಲ್ಲುವಷ್ಟು ಶಕ್ತಿನೂ ಇಲ್ಲ ತನ್ನ ತಾನು ದುಡ್ದಿದ್ದು ತನ್ನ ಮನೆಗೆ ಬರ್ತಾ ಬರ್ತಾ ಇಲ್ಲ ಅವ್ನು ಏನೇ ಕಷ್ಟಪಷ್ಟ್ ಕೆಲಸ ಮಾಡಿದ್ದರೂ ಅವ್ನು ಅವ್ನ ಕೈಲಿ ಬಂದು ಹಣ ಸೇರ್ತಾ ಇಲ್ಲ ಎಲ್ಲಾ ವರ್ತಕರು ಎಲ್ಲಾರು ತಿ ಅದನ್ನ ತೆಗೆದ್ಕೊಂಡು ರೈತ್ರಿಗೆ ಏನು ಲಾಭ ಇಲ್ದಂಗೆ ಮಾಡ್ತಾರಯಿದ್ದಾರೆ ಅದಕ್ಕೆ ರೈತ ಈಗ ಆತ್ಮಹತ್ಯೆ ಮಾಡ್ಕೊತ ಇದ್ದಾನೆ ಆತ್ಮಹತ್ಯೆ ಮಾಡ್ಕೊಂಡು ಹೀಗೆ ಮುಂದ್ವರಿತಾ ಹೋದರೆ ಮುಂದೆ ರೈತರ ಸಂಖ್ಯೆ ಕಡಿಮೆ ಆಗುತ್ತೆ ಕಡಿಮೆ ಆದರೆ ದೇಶದ ದೇಶದಲ್ಲಿ ಕಡಿಮೆ ಆದರೆ ದೇಶದಲ್ಲಿ ಆಹಾರ ಉತ್ಪಾದನೆ ಕಡಿಮೆ ಆಗಿ ಬಡತನವನ್ನ ಹೆಚ್ಚು ಬಡತನ ಹೆಚ್ಚು ರೂಪ ಸಂಭವ ಬರುತ್ತೆ ಅದಕ್ಕೆ ನಾವು ಅವ್ರ ಮೋದಿಯವ್ರನ್ನ ಕೆಳುದರಿಂದ ರೈತರಿಗೆ ಇನ್ನಷ್ಟು ಹೆಚ್ಚು ಯೊಜನೆಗಳು ಈಗ ಹಲವಾರು ಯೊಜನೆಗಳು ಕೊಟ್ಟಿದ್ದಾರೆ ಪಿ ಎಮ್ ಕಿಸಾನ್ ಸನ್ಮಾನ್ ನಿಧಿ ಅಂತ ಪ್ರತಿ ವರ್ಷಕ್ಕೆ ಆರು ಸಾವಿರ ಕೊಡ್ತಯಿದ್ದಾರೆ ಎಲ್ಲ ಬೆಳೆಗಳಿಗೆ ಸಬ್ಸಿಡಿ ಕೊಡ್ತಾರೆ ರಸ ಗೊಬ್ರಗೆ ಸಬ್ಸಿಡಿ ಕೊಡ್ತಾರೆ ಎಲ್ಲಾ ಮಾಡ್ತಾರೆ ಆದರು ಇನ್ನೂಸು ಹೆಚ್ಚು ಎಲ್ಲದಕ್ಕೆ ಎಲ್ಲಾ ವಲಯಗಳ್ಕಿಂತ ಹೆಚ್ಚು ಕೃಷಿ ವಲಯಕ್ಕೆ ಆದ್ಯತೆ ನಿಡ್ಬೇಕು ಅಂತ ನಾನು ಮೋದಿಯವ್ರನ್ನ ಕೇಳ್ಕೊತೀನಿ ಈಗ ಅವರು ತಂದಿರುವಂಥಾ ಪಿ ಎಮ್ ಕಿಸಾನ್ ಅಷ್ಟೇ ಅದು ಒಂದೇ ಯೊಜನೆಯ ಹಲವಾರು ರೈತರಿಗೆ ಒಂದು ಸಹಕಾರಿಯಾಗಿದೆ ಹಾಗೂ ಅವ್ರು ನರ್ರ್ ಅವರು ರೈತರಿಗೆ ಕೊಟ್ಟಿರುವಂಥಾ ಸಾಲವನ್ನ ಮನ್ನ ಮಾಡು ಮನ್ನ ಮಾಡುವ ಮೂಲಕ ಅವರಿಗೆ ಇನ್ನಷ್ಟು ಅನುಕೂಲ ಮಾಡಬೇಕು ಇನ್ನು ಹಲವಾರು ಯೋಜನೆಗಳನ್ನ ತೊಗೊಂಬಂದು ರೈತರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಕೆಳ್ಕೋತೀನಿ ರಾಜಕೀಯ ಪಕ್ಷಗಳು ಭಾರತದಲ್ಲಿ ನಾವು ಅಷ್ಟು ರಾಜಕೀಯ ನಮಗೆ ಇನ್ನು ಮುಖ್ಯ ಸಂಗತಿ ಅಂದರೆ ಯಾವ ಪಕ್ಷ ಅನ್ನೋದು ನಮಗೆ ಪ್ರಮುಖ್ವಾಗಿ ಬರದಿಲ್ಲ ಯಾವ ವ್ಯಕ್ತಿ ಆಡಳಿತ ಸುಗಮವಾಗಿದೆ ಅನ್ನೋದು ನಾವು ತಿಳ್ಕೊಬೇಕು ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಅವ್ರನ್ನ ಪಕ್ಷದಿಂದ ಬೇಧ ಭಾವ ಎಂದು ಮಾಡಬಾರದು ಅವರ ವ್ಯಕ್ತಿಗಳು ಆಡಳಿತ ಮಾಡುವ ರೀತಿಯನ್ನ ನೋಡಿ ನಾವು ಆಡಳಿತ ಅವ್ರನ್ನ ಮೆಚ್ಕೊಬೇಕು ಅದರಲ್ಲಿ ಪ್ರಾನ್ ನರೇಂದ್ರ ಮೋದಿಯವರು ಅದೇ ಕೆಲಸ ಯಾವುದೇ ಪಕ್ಷ ಯಾವುದೇ ಬೇಧ ಭಾವ ಮಾಡದೇನೆ ಇಡೀ ನಮ್ಮ ದೇಶಕ್ಕೆ ಒಳಿತಾಗುವಂತೆ ಹಲವಾರು ಯೋಜನೆಗಳನ್ನ ತೊಗೊಂಡು ತೆಗೆದ್ಕೊಂಡು ಬಂದು ನಮ್ಮ ದೇಶದ ಅಭಿವೃದ್ಧಿಗೆ ಸೂಕ್ತವಾದ ವಾತಾವರ್ಣವನ್ನು ಕಲ್ಪಿಸ್ತಾ ಇದ್ದಾರೆ ಹಾಗೆ ಇನ್ನು ಮುಂದಿನ ಚುನಾವಣೆಯಲ್ಲುಲು ಕೂಡ ನರೇಂದ್ರ ಮೋದಿಯವರು ಭಾರತದ ಪ್ರಧಾನ ಮಂತ್ರಿ ಆದರೆ ಇನ್ನೂ ಹಲವಾರು ಯೋಜನೆಗಳ್ನು ಜಾರಿಗೆ ತಂದು ಮತ್ತು ಇನ್ನೂ ಹಲವಾರು ಹಲವಾರು ಉಪಯೋಗಗಳನ್ನ ಹಲವಾರು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟು ಭಾರತ ದೇಶವನ್ನ ಬಲಿಷ್ಠ ರಾಷ್ಟ್ರ ಮಾಡ್ತಾನೆ ಅಂತ ನನ್ನ ಭಾವನೆ ಆದ ಕಾರಣ ಯಾವುದೇ ನಾನು ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಾ ಇಲ್ಲ ಯಾವುದೇ ಒಬ್ಬನ ಒಬ್ಬ ನಾಯಕನ ಬಗ್ಗೆ ಹೇಳ್ತಾ ಇದೀನಿ ಯಾವುದೇ ನಾಯಕ ನಾಯಕರ ಬ ಅವರ ನಾಯಕರ ಕಾರ್ಯಗಳನ್ನು ನೋಡಿ ನಾವು ಮೆಚ್ಕೊಬೇಕೆ ಹೊರತು ಆ ಪಕ್ಷ ಈ ಪಕ್ಷ ಅಂದು ಬೇಧ ಭಾವ ಮಾಡ್ಬಾರದು ಹಾಗಾಗಿ ಮುಂದಿನ ಮುಂದಿನ ಮುಂದಿನ ಅವಧಿಯಲ್ಲಿ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನ ಮಂತ್ರಿ ಆಗಬೇಕು ಅವರು ಇನ್ನೂ ಹಲವಾರು ಕಾರ್ಯಗಳನು ಮಾಡಬೇಕು ಎಂದು ನಾನು ಕೇಳ್ಕೊತೀನಿ ನಮ್ಮ ನೆಚ್ಚಿನ ರಾಜಕೀಯ ನಾಯಕರು ಅವರು ಭೇಟಿಯಾಗೋ ಅವಕಾಶ ಸಿಕ್ಕರೆ ನಾನು ಹೇಳ್ದೆ ಅಲ್ಲಾ ರೈತರ ಬಗ್ಗೆನೆ ಕೇಳ್ತೀನಿ ರೈತರಿಗೇನು ಅನುಕೂಲ ಮಾಡಿಕೊಡಿ ಅವರಗೆ ಇನ್ನೂ ಸ ಇನ್ನಷ್ಟು ರ ಸಬ್ಸೀಡಿ ಇಂಥಾ ಯೋಜನೆಗಳು ಹಾ ಅವು ಇವು ಅಂತ ಹಲವಾರು ಯೋಜನೆಗಳ ಜಾರಿಗೆ ತಂದು ಅವರಿಗೆ ಇನ್ನಷ್ಟು ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಯಾವುದೇ ಪಕ್ಷ ಬೇಧ ಭಾವ ಮಾಡದೇ ಯಾವುದೇ ಪಕ್ಷ ಯಾವುದೇ ಪಕ್ಷ ಇರಲಿ ಅಭಿವೃದ್ಧಿ ಅದರ ಮ ಮೂಲ ಮೂಲ ತಂತ್ರವಾಗಬೇಕು ಯಾವುದೇ ವಿರೋಧ ಮಾಡುವುದು ಯಾವುದೇ ಗಲಭೆ ಎಬ್ಸುವುದು ಆ ಕೆಲಸವನ್ನ ಯಾವುದೇ ರಾಜಕೀಯ ಪಕ್ಷಗಳು ಮಾಡ್ಬಾರದು ದೇಶದ ಅಭಿವೃದ್ಧಿಯನ್ನ ದೇಶದ ಪ್ರಗತಿಯನ್ನ ಸರ್ವೋತೋಮುಖ ಬೆಳವಣಿಗೆಯನ್ನ ಮುಂತಾದವುವನ್ನು ಗುರಿಯಾಗಿಷ್ಟುಕೊಂಡು ರಾಜಕೀಯ ಪಕ್ಷಗಳು ಕಾರ್ಯವನ್ನು ಮಾಡಬೇಕು ಅಂತೇಳ್ತಾ ನನ್ನ ಮಾತು ಮುಗಸ್ತಾ ಇದ್ದೀನಿ